ಇವಾಗ ನಾನು ವರ್ಕ್ ಮಾಡ್ತಾ ಇರೋ ಇಲ್ಲಿ ಅಲ್ಲಿ ಆಫೀಸಲ್ಲಿ ನನ್ನ ತುಂಬ ಜನ ಹೀಯಾಳಿಸ್ತಾರೆ ನಿನಗೇನು ಕೆಲಸ ಮಾಡೋಕ್ ನಾವು ಚೆನ್ನಾಗಿ ಕೆಲಸ ಮಾಡಿದರೂ ನೀನು ಚೆನ್ನಾಗಿ ಕೆಲಸ ಮಾಡೋಲ್ಲ ಅಂತ ಬೈತಿರ್ತಾರೆ ನಾವು ಏನೇ ಕೆಲಸ ಮಾಡಿದ್ರೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಜಡ್ಜ್ ಮಾಡ್ತಾರೆ ನೀನು ಈ ಥರ ಮಾಡೋದ್ರಿಂದ ಏಯ್ ಅದಾಯಿತು ಇದು ಅಂತ ಅಂದುಬಿಟ್ಟು ಸುಳ್ಳು ಸುದ್ದಿಯೆಲ್ಲ ಹೇಳ್ತಾರೆ ಅಂದರೆ ಯಾರಾದರೂ ನಮ್ಮ ಜೊತೆ ತಪ್ಪಾಗಿ ನಡ್ಕೋತಾರೆ ತುಂಬ ಸರಿ ಈ ಥರ ಅನುಭವಗಳಾಗಿದೆ ನಮಗೆ ಏನೇ ಕಷ್ಟ ಆದ್ರೂ ಯಾರೇ ಏನೇ ಅಂದ್ರೂ ನಾವು ಇಷ್ಟು ದಿನ ಸಹಿಸಿಕೊಂಡು ಅಲ್ಲಿ ನಾನು ಸೇರಿ ನಾಲ್ಕು ಐದು ವರ್ಷ ಆಯಿತು ಅವಾಗಿಂದಲೂ ಎಲ್ಲರೂ ಏನೇ ಮಾತಾಡಿದ್ರೂ ಅದನ್ನೆಲ್ಲ ಸಹಿಸಿಕೊಂಡು ನಾನು ನನ್ನ ಮನೆಯವರಿಗೋಸ್ಕರ ನಮ್ಮ ಮನೆಯವ್ರು ಭವಿಷ್ಯಕೋಸ್ಕರ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೊ ಉದ್ದೇಶದಿಂದ ಆ ಕೆಲಸ ನನ್ಗೆ ಇಷ್ಟ ಇಲ್ಲದೇ ಇದ್ದರೂ ಇಷ್ಟ ಆದ್ರು ಯಾರೊ ಏನೋ ಅಂದರು ಅಂತ ಆ ಕೆಲಸ ಬಿಡದೆ ಯಾರೋ ಒಬ್ಬರು ಹೀಯಾಳ್ಸಿದ್ರು ಅಂತ ಯಾರೋ ಒಬ್ಬರು ನೋವು ಮಾಡಿದರು ಅಂತ ಯಾರೋ ಒಬ್ಬರು ತುಂಬ ಏನು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ ಬಡವರು ಅಂತ ಅಥ್ವಾ ನಮ್ಮನ್ನು ನಮ್ಮ ಜೊತೆ ತಪ್ಪಾಗಿ ನಡ್ಕೊತಾರೆ ಅಂತ ಅಂದ್ರೂ ನಮ್ಮ ಅವ್ರ ಬಗ್ಗೆ ತಲೆ ಕೆಡಿಸ್ಕರ್ದೆ ನಮ್ಮ ಮನೆಯವರಿಗೋಸ್ಕರ ನಮ್ಮ ಮನೆ ಮನೆ ಫ್ಯಾಮಿಲಿಗೋಸ್ಕರ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೋಸ್ಕರ ಅವ್ರ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಥರ ಸಮಸ್ಯೆಗಳನ್ನು ಎದುರಿಸಿ ಈ ಐದಾರು ವರ್ಷದಿಂದಲೂ ಕೆಲಸ ಮಾಡ್ತಾ ಬಂದಿದ್ದೀನಿ ಮುಂದೆಯೂ ಕೂಡ ಯಾರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಯಾರು ಏನೇ ಅಂದ್ರೂ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಅಂದುಕೊಂಡು ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊತೀನಿ ಯಾರು ಏನೇ ಮಾತಾಡಿದರೂ ನನಗೇನಾಗ್ಬೇಕು ಅವ್ರ ಬಾಯಿ ನೋಯೋದು ಅವ್ರ ಬಾಯಿ ಸತ್ತೋಗೋದು ನಮಗ್ಯಾಕ್ ಬೇಕು ಅದೆಲ್ಲ ಯಾರು ನಮ್ಮ ಬಗ್ಗೆ ಇವತ್ತು ಕೆಟ್ಟದಾಗಿ ಮಾತಾಡೋರು ಮುಂದೆ ನಾವು ಬೆಳೆದು ನಾವೊಂದು ಒಳ್ಳೆಯ ಸ್ಥಾನಕ್ ಹೋದ್ಮೇಲೆ ನಮ್ಮನ್ನು ನೋಡಿ ಅವರು ಆಶ್ಚರ್ಯ ಪಡಬೇಕು ಆ ರೀತಿ ಬೆಳಿಬೇಕು ಅನ್ನೊ ಕಾರಣಕ್ಕೋಸ್ಕರ ಯಾರು ಏನೇ ಅಂದರೂ ಯಾರು ಎಷ್ಟೇ ಹೀಯಾಳಿಸಿದ್ರು ನೀನಾ ಬಡವಿ ಹಾಗೆ ಹೀಗೆ ಅಂತ ಬೈದರೂ ಕೂಡ ಏಯ್ ನೀನು ಶ್ರೀಮಂತೆ ಅಲ್ಲ ನಮ್ಮ ಮಧ್ಯೆ ನೀನ್ಯಾಕೆ ಕೆಲಸ ಮಾಡ್ತೀಯಾ ಬಿಟ್ಟೋಗು ಅಂತ ಯಾರು ಎಷ್ಟೇ ಹೇಳಿದ್ರು ಅವ್ರ ಮಾತನ್ನು ನಾನು ಕೇಳಿದೆ ನಾನು ಕೆಲಸ ಎಷ್ಟಿದೆ ಅಷ್ಟನ್ನೂ ಮಾಡಿಕೊಂಡು ನನಗೆ ಹೇಗಿಷ್ಟವೋ ನಾನು ನನ್ನ ಕೆಲಸ ನನ್ನ ಸಮಯಕ್ ಸರಿಯಾಗ್ ಬರ್ತೀನಿ ನನ್ನ ಕೆಲಸ ಮುಗಿಸಿಕೊಂಡು ನಾನು ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗ್ತೀನಿ ಯಾರ ಬಗ್ಗೆ ನಾನ್ಯಾಕೆ ಚಿಂತೆ ಮಾಡಬೇಕು ನಮ್ಮ ಮನೆಯವ್ರು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅನ್ನೋದಕ್ ಕಾರಣಕೋಸ್ಕರ ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂದ್ರೂ ಅವ್ರ ಖುಷಿಗೋಸ್ಕರ ಅವ್ರ ನೆಮ್ಮದಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅದು ಇವತ್ತಾದರೂ ಅಷ್ಟೇ ಸಾ ಯಾವಾಗಲಾದ್ರೂ ಅಷ್ಟೇ ಆ ಕೆಲಸ ನಾನು ಬಿಡದೆ ಇನ್ನೂ ಮಾಡ್ತಾ ಇದ್ದೀನಿ ಮಾಡ್ತಲೇ ಇರ್ತೀನಿ ಯಾರೋ ಏನೋ ಅಂದರು ಅಂತ ಯಾರೋ ಏನೋ ಬೈದರು ಅಂತ ನಾವು ತಪ್ಪು ಮಾಡೋದು ಸಹಜವೇ ಆಫೀಸಲ್ಲೆ ಆಗಲೀ ಏನೇ ಆಗಲೀ ತಪ್ಪು ಎಲ್ಲರೂ ಮಾಡ್ತಾರೆ ಹಾಗಂತ ಯಾರೂ ಮಾಡದೆ ಎಲ್ಲ ಒಳ್ಳೆಯದ್ ಮಾಡೋವ್ರೆ ಇಲ್ಲ ತಪ್ಪು ಮಾಡಿದ್ವಿ ಅಂತ ಯಾರು ಬೈದರೂಂತ ನಾನು ಕೆಲಸ ಬಿಡೋದು ಸರಿಯೂ ಅಲ್ಲ ಅದು ಒಳ್ಳೆಯದೂ ಅಲ್ಲ ಯಾರು ಏನೇ ಅಂದ್ರೂ ಅವ್ರ ಮಾತು ಆಗ ನಾವು ಎದ್ರು ಮಾತಾಡದೇ ದೊಡ್ಡವರು ಏನೇ ಹೇಳಿದ್ರು ಅಂತ ಅದನ್ನು ನಾವು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ನಮ್ಮ ಕೆಲಸ ನಾವು ನೋಡಿಕೊಂಡು ಇರ್ತೀವಿ ನಾನು ಎಷ್ಟು ಕೆಲಸ ಇದೆ ಅಷ್ಟು ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇದೀನಿ ಮುಂದೇಯೂ ಇರ್ತೀನಿ ನಾನು ಯಾರಿಗೋಸ್ಕರವೂ ಕೆಲಸ ಮಾಡೋದು ಬೇಡ ಯಾರೊ ಏನೋ ಅಂದರು ಅಂತ ನನ್ಗಿಷ್ಟವಾಗಿದ್ರು ಇಷ್ಟ ಇಲ್ಲದೇ ಇದ್ದರೂ ಬಿಟ್ಟುಬಿಟ್ಟು ಹೋಗೋದು ಸರಿಯೂ ಅಲ್ಲ ಹಾಂ ಅವರು ಅವ್ರ ಮಾತಿಗೆ ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂದುಬಿಟ್ಟು ನನ್ನ ಪಾಡಿಗೆ ನಾನು ಇದೀನಿ ಮುಂದೆಯೂ ಕೂಡ ಹಂಗೆ ಇರ್ತೀನಿ